ಹಲೋ ಏನು ಹೇಳ್ಬೇಕ್ ಸರ್ ಆವಾಗ್ಲಿಂದ ವೇಯ್ಟ್ ಮಾಡ್ತಿದೀವಿ ಯಾಕೆ ಇಷ್ಟೊಂದು ತಡ ಆಗ್ತಿದೆ ಟ್ರಾಫಿಕ್ ಏನು ಸರ್ ಎಲ್ಲ ಕಡೆಯೂ ಇರುತ್ತೆ ಟ್ರಾಫಿಕ್ಕು ನಿಮ್ಮದು ರೂಟ್ ಮ್ಯಾಪ್ ನಾನು ನೋಡ್ತಿದೀನಿ ಇಲ್ಲಿ ಗೂಗಲಲ್ಲಿ ಲೊಕೇಶನ್ ಹತ್ರದಲ್ಲಿ ಇಲ್ಲ ಸರ್ ನೀವು ಇನ್ನು ದೂರ ಇದ್ದೀರಾ ಅಷ್ಟೊಂದು ಯಾಕೆ ತಡವಾಗ್ತಿದೆ ಎರಡು ನಿಮಿಷ ಎರಡು ನಿಮಿಷ ಅಂತ ನೀವು ಆಗಲೇ ಎರಡು ಗಂಟೆ ಮಾಡಿದ್ದೀರಾ ಕಣ್ರೀ ಎಷ್ಟು ಅಂತ ಪೇಷನ್ಸ್ ಹೇಳಬೇಕು ನಾನು ಕ್ಯಾನ್ಸಲ್ ಮಾಡ್ತೀನಿ ಇವಾಗ ಯಾಕೆ ಅಷ್ಟೊಂದು ಲೇಟ್ ಆಗ್ತಿದೆ ಅದನ್ನಾದರೂ ಹೇಳಿರಿ ಇಲ್ಲಿ ನಾ ಒಬ್ಬಳೇ ಹೆಣ್ಣುಮಗಳು ಹೇಗ್ ಕಾಯ್ಬೇಕು ಹೇಳಿರಿ ಕ್ಯಾನ್ಸಲ್ ಮಾಡಿಬಿಡ್ರಿ ಆಗೋಲ್ಲ ಅಂತಂದರೆ ಇಲ್ಲ ಮೆಸೇಜ್ ಆದರೂ ಕಳಿಸ್ಬೇಕು ನಾವು ಆ ಲೊಕೇಶನ್ಗೆ ಬರೋಕಾಗಲ್ಲ ಕ್ಯಾನ್ಸಲ್ ಕ್ಯಾನ್ಸಲ್ ಆಗಿದೆ ಅಂತ ಮೇಸೆಜ್ ಆದರೂ ಕಳಿಸ್ಬೇಕ್ ಸುಮ್ಮನೆ ನೀವು ಬರ್ತೀನಿ ಬರ್ತೀನಿ ಅಂತ ಎರಡು ಗಂಟೆ ವೇಸ್ಟ್ ಮಾಡಿದ್ದೀರಾ ಇಷ್ಟೊತ್ತಿಗಾಗಲೇ ಎರಡು ಗಂಟೆಯಲ್ಲಿ ನಾನು ಮನೇಲಿ ಇರ್ತಿದ್ದೆ ನಿಮ್ಮನ್ನು ವೇಯ್ಟ್ ಮಾಡ್ಕೊಂಡು ನಾನು ಬೇರೆ ಕ್ಯಾಬ್ನೂ ಬುಕ್ ಮಾಡೋಕಾಗ್ಲಿಲ್ಲ ಏನು ಐದು ನಿಮಿಷ ಅಂತೀರೋ ಏನ್ರೀ ಕಣ್ ನೀವು ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ಲ ನಿಮ್ಮ ಆಟೋದವರಿಗೆ ಇಲ್ಲಿನೋಡ್ರಿ ಒಂದು ಏನು ಎರಡೇ ನಿಮಿಷದಲ್ ನೀವು ಇಲ್ಲ ಅಂತ ಅಂದರೆ ನಾನು ದೊಡ್ಡ ಗಲಾಟೆ ಮಾಡ್ಬಿಡ್ತೀನಿ ನಿಮಗ್ ಕೆಲ್ಸದಿಂದ ತೆಗ್ಸಿ ತೆಗ್ಸಾಕ್ಬಿಡ್ತೀನಿ ನಾನು ಇನ್ನೂ ಎಷ್ಟು ಸಮಯ ಆಗುತ್ತೆ ಅದನ್ನಾದರೂ ಹೇಳಿರಿ ಇವಾಗ ತಾನೇ ಎರಡು ನಿಮಿಷ ಅಂದಿರಲ್ಲಿ ಆಗಲೇ ಐದು ನಿಮಿಷ ಅಂತಿದ್ದೀರಾ ಟ್ರಾಫಿಕ್ ತೋರಿಸ್ತಿಲ್ಲಾ ಟ್ರಾಫಿಕ್ ತೋರಿಸ್ತಿಲ್ಲ ಗೂಗಲ್ ಮ್ಯಾಪಲ್ಲಿ ಐದು ನಿಮಿಷದಲ್ ಬಂದಿಲ್ಲಾ ಅಂದರೆ ಆಮೇಲೆ ಹೇಳ್ತೀನಿ